ಹಲೋ ಸರ್ ನಾನು ಮಧ್ಯಾಹ್ನದಿಂದ ಬಿಸಿಲಲ್ಲಿ ನಿಂತ್ಕೊಂಡಿದೀನಿ ಯಾವುದೇ ಆಟೋಸ್ ಯಾವುದು ಬರ್ತಾಯಿಲ್ಲ ದಯವಿಟ್ಟು ನೀವಾದರು ಬನ್ನಿ ಈ ರೀತಿ ಮುಳಬಾಗ್ಲಿಗೆ ಹೋಗಬೇಕು ಸುಮಾರು ಎಂಬತ್ತೈದು ಕಿಲೋಮೀಟರಿದೆ ಅಲ್ಲಿಗೋಗೋದಕ್ಕೆ ನಾವು ಫಂಕ್ಷನ್ ಅರ್ಜೆಂಟಾಗಿ ಹೋಗ್ಬೇಕು ಎರಡು ಫಂಕ್ಷನ್ನಿದೆ ಒಂದು ಬರ್ತ್ ಡೇ ಇದೆ ಇನ್ನೊಂದು ಬಂದು ಮದುವೆ ಇದೆ ಹೋಗ್ಬೇಕು ನಾವು ದಯವಿಟ್ಟು ನೀವು ಬರ್ತೀರ ಸರ್ ಸರಿ ಸರ್ ಹೋಗೋಣ ಹಂಗೆ ಹೋಗಿ ಏನು ಮಾಡ್ತೀರಂದರೆ ಕೋಲಾರದಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಸಿದಮೇಲೆ ಒಂದು ಅಂಗಡಿ ಬರುತ್ತೆ ಅಲ್ಲಿ ಅಂಗಡಿಯಲ್ಲಿ ನಾವು ನಾನು ಕೆಲವೊಂದು ದಿನಸಿಗಳನ್ ತಗೋಬೇಕು ಮತ್ತು ಸ್ವಲ್ಪ ಗಿಫ್ಟನ್ನು ತಗೋಬೇಕು ಸೊ ಆದ್ರಿಂದ ನೀವು ಅಲ್ಲಿ ನಿಲ್ಲಿಸಿ ಸರ್ ಅಯ್ ಸರ್ ಏನು ಸರ್ ಈ ರೋಡಿಂಗೆ ಕೋಲಾರ್ಗೋಗಿ ಅಂದರೆ ಈ ಕಡೆ ಬೇರೆ ರೋಡ್ಗೋಗ್ತಾಯಿದಿರ ಈ ರೋಡೇ ಸರಿ ಇಲ್ಲ ಸರ್ ಹಿಂಗೆ ಸ್ಟ್ರೈಟಾಗಿ ಹೋಗ್ಬೇಕ್ ಸರ್ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ತಿರ್ಕೊಬೇಕು ಲೆಫ್ಟ್ಗೆ ತಿರ್ಕೊಂಡು ಸ್ಟ್ರೈಟ್ ಹಂಗೆ ಹೋಗಬೇಕು ಆಮೇಲೆ ಮುಳಬಾಗ್ಲಲ್ ನಿಲ್ಲಿಸಿ ಮುಳಬಾಗ್ಲಲ್ ನಿಲ್ಸಿದ ನಂತರ ಅಲ್ಲಿ ಏನು ಮಾಡಬೇಕಾದ್ರೆ ಒಂಚೂರು ಬಟ್ಟೆ ನಾನು ತಗೋಬೇಕು ಗಿಫ್ಟ್ ಮಾಡೋಕ್ಕೆ ಗಿಫ್ಟ್ ಮಾಡೋದಿಕ್ಕೆ ಬಟ್ಟೆಯನ್ನು ತಗೊಂಡು ಹೋಗಿ ಅಲ್ಲಿ ಕೊಡಬೇಕು ಹಾಂ ಸರ್ ಇಲ್ಲೆ ಬನ್ನಿ ಹಾಂ ಇಲ್ಲೆ ನಿಲ್ಲಿಸಿ ಹಾಂ ನಿಲ್ಲಿಸಿ ಸರಿ ಹಂಗೆ ರೈಟ್ಗೆ ತಿರ್ಕೊಳ್ಳಿರಿ ಸರ್ ಸ್ವಲ್ಪ ಫಾಷ್ಟಾಗಿ ಹೋಗಿ ಸರ್ ಯಾಕೆ ಸರ್ ಇಷ್ಟೊಂದು ಸ್ಲೋವಾಗಿ ಹೋಗ್ತಾಯಿದಿರ ಹಾಂ ಸರ್ ಹಿಂಗೆ ಹೋಗಿ ಮಗು ಇದೆ ಸ್ವಲ್ಪ ಹುಷಾರಾಗ್ ಹೋಗ್ರಿ ಅಷ್ಟೇ ಹುಷಾರಾಗಿ ಹೋಗ್ರಿ ಹಳ್ಳ ಮೇಡೆ ಎಲ್ಲ ಇದೆ ನೋಡಿಕೊಂಡೋಗ್ರಿ ಈ ಕಡೆ ಎಲ್ಲ ಬರಬೇಡಿ ಹಂಗೆ ಹೋಗ್ತಾ ಇರಿ ಆಮೇಲೆ ಮುಳ ಮುಳ್ಬಾಗಲು ಬರುತ್ತೆ ಮುಳ್ಬಾಗ್ಲು ಬಂದ ನಂತರ ಆಮೇಲೆ ಮತ್ತು ತಾಯ್ಲೂರು ಕ್ರಾಸ್ ಅಂತ ಇರುತ್ತೆ ಅದನ್ನು ಹಂಗೆ ಸ್ಟ್ರೈಟ್ ತಿರ್ಕೊಬೇಕು ಅಲ್ಲೋದ ನಂತರ ಮತ್ತು ಈ ಕಡೆ ಲೆಫ್ಟಿಗ್ ಬರಬೇಕು